ನಮ್ಮ ಅಡುಗೆ ಮನೆಯಲ್ಲಿರುವಂಥ ವಿವಿಧ ಪಾತ್ರೆಗಳು ಯಾವು ಯಾವು ಅಂತ ಹೇಳಿದ್ರೆ ಅದು ಬಂದು ಫಸ್ಟ್ ಏನಂದರೆ ಸಾಂಬಾರು ಮಾಡೋದಕ್ಕೆ ಕುಕ್ಕರ್ ಜಾಸ್ತಿ ಯೂಸ್ ಮಾಡ್ತೀವಿ ಅದರಲ್ಲಿ ರೈಸ್ ಐಟಮ್ಸ್ ಆಗಿರ್ಬೋದು ಟಿಫನ್ ಐಟಮ್ಸ್ ಆಗಿರ್ಬೋದು ಅದನ್ನೆಲ್ಲ ಜಾಸ್ತಿ ಮಾಡ್ತೀವಿ ಮತ್ತು ತುಂಬ ಉಪ್ಯೋಗಕ್ಕೆ ಬರೋದು ಅಂತ ಹೇಳಿದ್ರೆ ಬಾಂಡ್ಲೆ ಅದು ಒಗ್ಗರ್ಣೆ ಮಾಡ್ಕೊಳ್ಳೋದಕ್ಕೆ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಅಥವಾ ಬೇರೆ ಏನಾದ್ರು ಚಿಪ್ಸ್ ಅಂತ ಕರಿಯೋದಕ್ಕೆ ಇದನ್ನೆಲ್ಲ ಹಾಕೋದಕ್ಕೆ ಅದು ತುಂಬ ಯೂಸಾಗುತ್ತೆ ಮತ್ತು ಇನ್ನೇನಂದ್ರೆ ಸ್ಪೂನ್ಸು ಬೇಕೇ ಬೇಕು ಮತ್ತು ಸೌಟು ತುಂಬ ಹಿಂಪಾರ್ಟೆಂಟು ಮತ್ತು ಚಾಕು ಬೇಕಾಗುತ್ತೆ ಮತ್ತು ಕಾಫಿ ಕಪ್ಪು ಬೇಕಾಗುತ್ತೆ ಗ್ಲಾಸು ಮತ್ತು ಚೊಂಬು ತಟ್ಟೆ ಬಾಕ್ಸು ಬಟ್ಟಲು ಮತ್ತು ಲಟ್ಟಣಿಗೆ ಬರುತ್ತಲ್ಲವ ಅದುನ್ನ ಚಪಾತಿ ಇದು ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಮತ್ತು ಗುಂಡಿ ಬೇಕಾಗುತ್ತೆ ನೀರೆಲ್ಲ ಇಟ್ಕಳದಿಕ್ಕೆ ಅದನ್ನೆಲ್ಲ ಗುಂಡಿ ಬೇಕಾಗುತ್ತೆ ಮತ್ತು ಖಾರ ಅರೆಯೋದಕ್ಕೆ ಅಂತ ಹೇಳಿದ್ರೆ ಈಗ ಫಸ್ಟೆಲ್ಲ ಏನಂದ್ರೆ ಒರಳ ಕಲ್ಲು ಯೂಸ್ ಮಾಡ್ತಿದ್ದರು ಈಗೆಲ್ಲ ಮಿಕ್ಸಿ ಹ್ಯೂಸ್ ಮಾಡ್ತಾರೆ ಮತ್ತು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ಟವ್ ಸ್ಟವ್ ಇಂಪಾರ್ಟೆಂಟು ಮತ್ತು ಗ್ಯಾಸು ನಮ್ಮದು ಅಡ್ಗೆ ಮನೆಯಲ್ಲೇ ಇರುತ್ತೆ ಮತ್ತು ಇಲ್ಲಿ ಚಿಮ್ನಿ ಬರುತ್ತೆ ಚಿಮ್ನಿ ಅದು ಏನಂದ್ರೆ ಹೋಗಿನ್ ಆಗಿನ ಕಾಲದಲ್ಲಿ ಗೂಡು ಥರ ಕಟ್ತಿದ್ದರು ಗಾಳಿಯೆಲ್ಲ ಹೊರಗಡೆ ಹೋಗೋದಕ್ಕೆ ಇವಾಗ ಹೇರೆಲ್ಲ ಗಾಳಿಯೆಲ್ಲ ಆಚೆ ಹೋಗೋದಕ್ಕೆ ಚಿಮ್ನಿ ಅನ್ನೋದನ್ನು ಯೂಸ್ ಮಾಡ್ತಾರೆ ಮತ್ತು ಇನ್ನೆಲ್ಲ ಏನಂದ್ರೆ ಬಾಕ್ಸಸ್ಸೆಲ್ಲ ಜಾಸ್ತಿ ಇರುತ್ತೆ ಒಂದರಲ್ಲಿ ಏನಂದ್ರೆ ಅಕ್ಕಿ ಹಾಕ್ಕೊಳದಕ್ಕೆ ಆಗಿರ್ಬೋದು ರಾಗಿ ಹಾಕ್ಕೊಳದಕ್ ಆಗಿರ್ಬೋದು ಬೇರೆ ಎಲ್ಲ ಸರ್ಕು ಹಾಕ್ಕೊಳದಕ್ಕೆ ಆಗಿರ್ಬೋದು ಪ್ರತಿ ಒಂದುಕ್ಕೂ ಏನಂದ್ರೆ ಅದ್ರದ್ದೇ ಆದಂತಹ ಕೆಲವೊಂದು ಬಾಕ್ಸಸ್ನ ಇಟ್ಕೊಳ್ಬೇಕಾಗತ್ತೆ ಮತ್ತು ಏನಂದ್ರೆ ತರಕಾರಿ ಇಟ್ಕೊಳ್ಳೋಕ್ಕೆ ತರಕಾರಿ ಬುಟ್ಟಿ ಬೇಕಾಗುತ್ತೆ ಮತ್ತು ಹಣ್ಣಿನ ಬುಟ್ಟಿ ಬೇಕಾಗುತ್ತೆ ಸೊಪ್ಪು ಅದನ್ನೆಲ್ಲ ಇಡೋದಕ್ಕೆ ಫ್ರಿಜ್ ಬೇಕಾಗುತ್ತೆ ಫ್ರಿಜ್ಜಲ್ಲಿ ಏನಂದ್ರೆ ಅದ್ರಲ್ಲೇ ಸಪ್ರೇಟ್ ಸಪ್ರೇಟಾಗಿ ಇಡೋದಕ್ಕೆ ಅದಕ್ಕೊಂದು ರ್ಯಾಕರ್ಸ್ ಆಗಿರ್ಬೋದು ಈ ಥರದ್ದೆಲ್ಲ ಇರುತ್ತೆ ಮತ್ತು ಇನ್ನೂ ಏನಂದ್ರೆ ಅಡ್ಗೆ ಮನೆಯಲ್ಲಿ ಪಾತ್ರೆ ಇಟ್ಕೊಳ್ಳೋಕ್ಕೆ ಒಂದು ಬಟ್ಲು ಬೇಕಾಗುತ್ತೆ ಪಾತ್ರೆಯೆಲ್ಲ ತೊಳೆಯೋಂಥ ಒಂದು ಜಾಗ ಇರತ್ತೆ ಅದರಲ್ಲಿ ಅದ್ರ ಹತ್ರ ಸೋಪು ಬ್ರಷ್ಷು ಇದೆಲ್ಲ ಇರುತ್ತೆ